ಐದು ನವಂಬರ್ ಎರಡು ಸಾವ್ರದ ಇಪ್ಪತ್ತ್ಮೂರು ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಂಟು ಆಗಶ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು